ಹಲೋ ಹಾಂ ಅಂದು ಹೌದು

ಎಷ್ಟು ಮಂದಿ ಇದ್ದೀರಿ ಹಾಂ ನಿಮಗೆ ಹಾಗಾದರೆ ದೊಡ್ಡ ಗಾಡಿ ಬೇಕಲ್ಲಾ ಟಿ ಟಿ ಏನಾರು ಹಾಂ ಹೌದು ಹ್ಞೂ ಹಾಂ ಫೆಸಿಲಿಟಿ ಅಂದರೆ ನಿಮ್ಮನ್ನು ಯಾವ ಯಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿಗೆ ನಾವು ಕರ್ಕೊಂಡು ಹೋಗ್ತೇವೆ ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಮಾಡೋದಾದ್ರೆ ಅದು ಅದರಲ್ಲಿ ಬರ್ತದೆ ನಿಮಗೆ ಅದು ಹೋಗಿ ಬರಲಿಕ್ಕೆ ನಮಗೆ ಅದು ಟಿ ಟಿಗೆ ಒಂದು ಎಂಟು ಸಾವಿರ ಆಗ್ತದೆ ಎಲ್ಲ ಸೇರಿ ನಿಮಗೆ ಹೌದ್ ಒಂದು ದಿನದಲ್ಲಿ ಹಾಂ ಹೋಗ್ಲಿಕ್ಕೆ ಹೋಗ್ಬೋದು ಅದರಲ್ಲಿ ನೀವು ಹೋಗ್ಬೋದು ಹಾಂ ನಿಲ್ಲುವ ವ್ಯವಸ್ಥೆ ಎಲ್ಲ ಇಲ್ಲೆ ಇದೆ ಅಲ್ಲಿ ರೂಮೆಲ್ಲ ಸಿಗ್ತದೆ ಅಲ್ಲಾ ಅಲ್ಲೆಲ್ಲ ಉಂಟು ರೂಮೆಲ್ಲ ಅದೆಲ್ಲ ನೀವು ನೋಡ್ಬೇಕು ಮತ್ತೆ ರೂಮಿದೆಲ್ಲ ನೀವು ಮತ್ತೆ ಇದರಲ್ಲಿ ನಾವು ಟ್ರಾವೆಲ್ ಮತ್ತು ಊಟ ಎಲ್ಲಾ ನಮ್ಮ ಇದರಲ್ಲಿ ಬರ್ತದೆ ನಿಮಗೆ ಹ್ಞೂ ಯಾವಾಗ ನಿಮಗೆ ಡೇಟ್ ಎಷ್ಟು ಯಾವಾಗ ಹೋಗ್ಲಿಕ್ಕೆ ಹೌದಾ ಹಾಗಾದ್ರೆ ಇವತ್ತೇ ಬುಕ್ ಮಾಡೋದಲ್ಲಾ ಬೆಳಿಗ್ಗೆ ಎಷ್ಟು ಬೇಗ ಹೊರಡ್ತೀರಿ ಅಷ್ಟು ಬೇಗ ನಾವು ರೆಡಿ ಇದ್ದೇವೆ ಬರಲಿಕ್ಕೆ ಗಾಡಿ ಐದು ಗಂಟೆಗೆ ಆಗ್ ಆಗ್ಬೋದು ನಾವು ಬರ್ತೇವೆ ಎಷ್ಟು ಬೇಗ ಆದರೂ ಬರ್ತೇವೆ ನಾವು ರೆಡಿ ಇದ್ದೇವೆ ಕುದ್ರೋಳಿಯಿಂದ ನಿಮಗೆ ಎಲ್ಲಿ ಎಲ್ಲಿಗೆ ಹೋಗ್ಬೇಕು ನಿಮಗೆ ಅಲ್ಲಿಗೆ ನಾವು ಕರ್ಕೊಂಡು ಹೋಗ್ತೇವೆ ನೀವು ಎಲ್ಲಿಗೆಲ್ಲ ಒಂದೇ ದಿನದ್ದಾ ಅದು ಎಲ್ಲಾ ಕಡೆ ತಿರುಗಿಸ್ತೇವೆ ನಿಮ್ಮ ದೇವಸ್ಥಾನ ಇಲ್ಲ ಆ ದಿನವೇ ಬರುವಂತೆ ನಿಮಗೆ ಆಗಬೇಕು ಹಾಗಾಗಿ ಈ ಕಡೆ ಮಂಗಳೂರು ಈಚೆ ಪುತ್ತೂರು ಎಲ್ಲ ತನಕ ಹೋಗ್ಬೋದು ನಿಮಗೆ ಒಂದು ದಿನ ಹ್ಞೂ ಆಗ್ಬೋದಲ್ಲ ಹಾಗಾದ್ರೆ ಬುಕ್ ಮಾಡುದಲ್ಲಾ ಹಾಂ ಹಾಂ ಆಯ್ತು ಆಯ್ತು ಓಕೆ